ನಾವು ಹತ್ತಿರದ ನಗರ ಅಥವಾ ಪಟ್ಟಣಗಳಿಗೆ ಪ್ರಯಾಣಿಸುವಾಗ ನಾವು ಹೆಚ್ಚಾಗಿ ನಮ್ಮ ಸ್ವಂತ ವಾಹನಗಳಲ್ಲಿ ಚಲಾಯಿಸುತ್ತೇವೆ ಅದರ ಅನಿವಾರ್ಯವಾಗಿ ಒಮ್ಮೊಮ್ಮೆ ಸಾರಿಗೆ ವಾಹನಗಳನ್ನು ಬಳಸಬೇಕಾಗುತ್ತದೆ ಆದರೆ ಅದು ಸರಿಯಾದ ಸಮಯಕ್ಕೆ ಬರದೇ ಇರುವ ಕಾರಣ ನಾವು ಅನೇಕ ತೊಂದರೆಗಳನ್ನು ಎದುರಿಸಿದ್ದೇವೆ ಕೆಲವೊಮ್ಮೆ ಬಸ್ಸಿನಲ್ಲಿ ಅನೇಕ ತುಂಬ ಜನ ತುಂಬಿರುವುದರಿಂದ ಬಸ್ಸು ನಿಲ್ಲಿಸುವುದಿಲ್ಲ ಯಾಕೆಂದರೆ ನಿಲ್ಲಿಸಿದ ಕಾರಣ ಬಸ್ಸಿನಲ್ಲಿ ಸೀಟ್ ಫುಲ್ಲಾಗಿಯೂ ಬಸ್ಸಿನಲ್ಲಿ ಜೋತಾಡುತ್ತಿರುತ್ತಾರೆ ಅದು ಅವರಿಗೆ ತುಂಬ ತೊಂದರೆಯಾಗುತ್ತದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೆಕ್ಷ್ಟ್ ಅವರನ್ನು ಡ್ರೈವರ್ ಅಥವಾ ಕಂಡಕ್ಟರನ್ನು ಸರಕಾರ ಕೇಳುತ್ತದೆ ಹಾಗಾಗಿ ಅವ್ರು ನಿಲ್ಲಿಸದೇ ಹೋಗುತ್ತಾರೆ ಆದರೆ ಇದು ಶಾಲೆ ಮಕ್ಕಳಿಗೆ ಅಥವಾ ಕಾಲೇಜಿನ ಮಕ್ಕಳಿಗೆ ತುಂಬ ತೊಂದರೆಯಾಗುತ್ತದೆ ಅವರಿಗೆ ಸಮಯಕ್ಕೆ ಸರಿಯಾಗಿ ತರಗತಿಗೆ ಹಾಜರಾಗಬೇಕಾಗುತ್ತದೆ ಆದರೆ ಸರಕಾರಿ ಬಸ್ಸುಗಳು ಹೀಗೆ ನಿಲ್ಲಿಸದೇ ಹೋದರೆ ಅವ್ರಿಗೆ ತುಂಬ ಅನಾನುಕೂಲವಾಗ್ತದೆ ಕೆಲವೊಮ್ಮೆ ಈ ಥರ ಪ್ರೈವೇಟ್ ಬಸ್ಸುಗಳು ಇರುವುದಿಲ್ಲ ಅವು ಅವರದ್ದೇ ಆದ ಕಾರ್ಯಗಳ ತೊಡಗಿರುತ್ತದೆ ಹಾಗಾಗಿ ಬಸ್ಸು ಅರ್ಧ ಗಂಟೆಗಳಿಗೊಮ್ಮೆ ಬರುತ್ತದೆ ಆಥವಾ ಒಂದು ಗಂಟೆಗಳಿಗೊಮ್ಮೆ ಬರುತ್ತದೆ ಒಂದೊಂದು ಕಡೆ ಬಸ್ಸುಗಳೇ ಇರುವುದಿಲ್ಲ ಹಾಗಾಗಿ ನಾವು ಬಸ್ಸಿನಲ್ಲಿ ಪ್ರಯಾಣಿಸುವಾಗ ತುಂಬ ಜಾಗ್ರತಿಗತಿಯಿಂದ ಇರಬೇಕು ಸರಿಯಾದ ಸಮಯಕ್ಕೆ ಹೋಗಿ ಅಲ್ಲಿ ಬಸ್ ಬರುವ ವೇಳೆ ಐದು ನಿಮಿಷ ಮುಂಚಿತವಾಗಿ ಹೋಗಿ ನಿಲ್ಲಬೇಕು ಹಾಗೇ ನಾವು ಬಸ್ಸಿನಲ್ಲಿ ಹೋಗುವಾಗ ತುಂಬ ಸೌಕರ್ಯ ಅಂದರೆ ಹಿರಿಯರಿಗೆ ಸೀಟು ಬಿಟ್ಟು ಕೊಡದೇ ಇರುವುದು ಹಾಗೂ ಮಹಿಳೆಯರಿಗೆ ಗರ್ಭಿಣಿಯರಿಗೆ ಸೀಟು ಬಿಟ್ಟು ಕೊಡದೇ ಇರುವುದು ಅದು ನಮ್ಮ ತಪ್ಪು ಎಲ್ಲರೂ ಮಕ್ಕಳು ಸೀಟಲ್ಲಿ ಕುಳಿತುಕೊಂಡಿರ್ತಾರೆ ಆದರೆ ವಯಸ್ಸಾದವರು ಅಥವಾ ಮುದುಕರು ನಿಂತುಕೊಂಡಿರುತ್ತಾರೆ ಅವರಿಗೊಂದು ಸೀಟು ಬಿಟ್ಟು ಕೊಡುವುದು ನಮ್ಮೆಲ್ಲ ನಮ್ಮ ನಿಮ್ಮಲ್ಲರ ಕರ್ತವ್ಯ ಹಾಗಾಗಿ ಸಾರಿಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ಸರ್ಕಾರಿ ಬಸ್ಸುಗಳು ಅರ್ಧ ತಲುಪುವಾಗ ಡೀಸೆಲ್ ಖಾಲಿಯಾಗಿರ್ಬೋದು ಹಾಗೇ ಏನಾದರೂ ಮಿಷಿನ್ನುಗಳಲ್ಲಿ ತೊಂದರೆ ಉಂಟಾಗಿರಬೋದು ಆದರೆ ಕೆಲವೊಂದು ಸಮಯದಲ್ಲಿ ತಕ್ಷಣವೇ ಬೇರೆ ಬಸ್ಸುಗಳನ್ನು ಬಸ್ಸುಗಳನ್ನು ಕೊಡು ಅರೇಂಜ್ ಮಾಡುತ್ತಾರೆ ಆದರೆ ಒಂದೊಂದು ಸಮಯದಲ್ಲಿ ಬೇರೆ ಬಸ್ಸುಗಳು ಇಲ್ಲದ ಕಾರಣ ನಾವು ಬೇರೆ ಬಸ್ಸುಗಳಿಲ್ಲದ ಕಾರಣ ನಾವು ಅಲ್ಲೇ ನಿಲ್ಲಬೇಕಾಗುತ್ತದೆ ಹಾಗಾಗಿ ನಾವೂ ಪಯಣಿಸುವಾಗ ಸರ್ಕಾರ ಅಥವಾ ಸಾರಿಗೆ ಸಮಸ್ಯೆಗಳು ತುಂಬ ಎದುರಿಸುತ್ತೇವೆ ಆದರೆ ಪ್ರತಿದಿನ ಈ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಎಂದು ನಾವು ಹೇಳಲಾಗುವುದಿಲ್ಲ ಒಂದೊಂದು ದಿನ ಅಂದರೆ ಅಪರೂಪಕ್ಕೆ ಆದಷ್ಟು ಸರ್ಕಾರ ಈಗ ಮುಂದುವರೆದ ಕಾರಣ ಒಂದು ಬಸ್ಸು ಇಲ್ಲದಿದ್ದರೆ ಇನ್ನೊಂದು ಸರ್ಕಾರಿ ಸಾರಿಗೆಗಳನ್ನು ತಲುಪಿಸುವ ವ್ಯವಸ್ಥೆ ಅವರು ಮಾಡುತ್ತಾರೆ ಅನಿವಾರ್ಯ ಕಾರಣಗಳಿದ್ದರೆ ಮಾತ್ರ ನಮಗೆ ಆ ವ್ಯವಸ್ಥೆ ಸಿಗುವುದಿಲ್ಲ ಅಷ್ಟೇ ಹಾಗೂ ನಾವು ಪಟ್ಟಣಗಳಿಗೆ ಹೋದಾಗ ಅನೇಕ ಧೂಳು ಈ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಗಾಜು ಸರಿ ಇಲ್ಲದೆ ಇರ ಆಗಿರ್ಬೋದು ಅದರಿಂದ ನಾವು ಒಳಗೆ ಕೂತುಕೊಂಡಾಗ ಅನೇಕ ಧೂಳು ಕಸ ತ್ಯಾಜ್ಯ ವಾಸನೆಗಳು ಬರುತ್ತದೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಉಚಿತ ಬಸ್ಸಿನ ಪ್ರಯಾಣ ಇರುವ ಕಾರಣ ಬಸ್ಸು ಇಡೀ ಮಹಿಳೆಯರೇ ತುಂಬಿರುತ್ತಾರೆ ಹಾಗೂ ಪುರುಷರಿಗೆ ಅದರಲ್ಲಿ ಕುಳಿತುಕೊಳ್ಳಲು ಬಿಡಿ ನಿಂತುಕೊಳ್ಳಲೂ ಸ್ಥಳ ಇರುವುದಿಲ್ಲ ಹಾಗಾಗಿ ಅದು ನಮಗೆ ತುಂಬ ಕಷ್ಟಕರವಾಗಿದೆ